ಹೌದು ನಾನು ಕನ್ನಡ ಪದಗಳನ್ನು ಅನುವಾದಿಸಿದ್ದೇನೆ ನನ್ನ ಅನುವಾದದ ಅನುಭವ ಅತ್ಯಂತ ಸಂತೋಷಕರವಾಗಿದೆ ಕನ್ನಡದ ಸಂಪ್ರದಾಯಗಳು ನುಡಿಗಳು ಮತ್ತು ವಾಕ್ಯ ರಚನೆಗಳ ಬಗ್ಗೆ ನನಗೆ ನಿಜವಾದ ಆಸಕ್ತಿ ಇದೆ ಕನ್ನಡ ಭಾಷೆಯನ್ನು ಅನುವಾದಿಸುವುದು ನನಗೆ ಬಹಳ ಆನಂದವನ್ನು ತಂದಿದೆ ಇದರ ಸಹಾಯದಿಂದ ಕನ್ನಡದ ಭಾಷೆ ಭಾಷಾಂತರಗಳು ಹೆಚ್ಚು ಸುಲಭವಾಗಿ ಮತ್ತು ನಿಖರವಾಗಿ ನಡೆಯುತ್ತದೆ ನನಗೆ ಕನ್ನಡ ಅನುವಾದದ ಮೂಲಕ ಕೆಲವು ಪ್ರಕಟಣೆಗಳನ್ನು ಅನುವಾದಿಸಲು ಅವಕಾಶ ಸಿಕ್ಕಿದ್ದು ಒಂದು ಆನಂದಕರ ಅನುಭವ ನನ್ನ ಕನ್ನಡ ಅನುವಾದ ಕೌಶಲ್ಯವನ್ನು ಮೆಚ್ಚುಗೆಯ ಸ್ತರದಲ್ಲಿ ಮೇಲುಗೈಯಲ್ಲಿ ಉಳಿದಿದೆ ಮತ್ತು ಅನೇಕರಿಗೆ ಸಹಾಯ ಮಾಡುತ್ತಿದ್ದೇನೆ